ಮುಂಚೆಯೆಲ್ಲ ಫೋಟೋಗ್ರಫಿ ಎಲ್ಲ ಓಲ್ಡ್ ಟೆಕ್ನಾಲಜಿ ಕ್ಯಾಮ್ರಾದಲ್ಲಿ ತೆಗೀತಿದ್ರು ಆದ್ರೆ ಇವಾಗೆಲ್ಲ ಹಂಗಲ್ಲ ಇವಾಗೆಲ್ಲ ಹೊಸ ಲೆನ್ಸ್ಗಳೇ ಫೋಟೋಗಳ್ಗೆ ತೆಗಿಯೋಕ್ಕೆ ಅಂತ ಬಿಟ್ಟಿರ್ತಾರೆ ಕ್ಯಾಮ್ರಾಗಳ್ಗೆ ಇದೆಲ್ಲ ಯಾವರೀತಿ ಟೆಕ್ನಾಲಜಿಯಲ್ಲಿ ಮುಂದುವರ್ದಿದೆ ಅಂದರೆ ಅದೇ ಆಟೋ ಝೂಮಿಂಗಾಗುತ್ತೆ ಮತ್ತು ಈಗ ಲೈಟು ಜಾಸ್ತಿ ಬಿಸಿಲಿದ್ರೆ ಅದರಲ್ಲೇ ಸ್ವಲ್ಪ ಡಿಮ್ ಆಗಂಗೆಲ್ಲ ಆಪ್ಷನ್ನಿರುತ್ತೆ ಇಲ್ಲ ಕತ್ತಲಿದ್ರೆ ಅಲ್ಲೇ ಒಂದುಸ್ವಲ್ಪ ಜಾಸ್ತಿ ಬೆಳಕು ಬರುವಂಥ ಲೆನ್ಸ್ಗಳೆಲ್ಲ ಇದೆ ಈ ರೀತಿ ಲೆನ್ಸ್ಗಳೆಲ್ಲ ಟೆಕ್ನಾಲಜಿ ಫೋಟೋಗ್ರಫಿಯಲ್ಲಿರೋದರಿಂದ ಜನ್ಗಳಿಗು ತುಂಬ ಆಸಕ್ತಿ ಇರುತ್ತೆ ಅವ್ರೋಗಿ ಒನ್ ಅವ್ರಿಗೆ ಒಂದು ನಂಬಿಕೆ ಇರುತ್ತೆ ಯಾವುದೇ ರೀತಿ ಬಿಸಿಲೆಲ್ಲ ಕಡಿಮೆ ಆದರು ಕೂಡ ನಾವು ಒಳ್ಳೇ ಫೋಟೋಗಳ್ ತೆಗಿಬೋದಂಥ ಅವ್ರಿಗೂ ಒಂದು ನಂಬಿಕೆ ಮತ್ತು ಅವ್ರಿಗೂ ಒಂದು ಖುಷಿಯಾಗಿರೋ ಒಂದು ವಿಷಯ ಅಂತ ಹೇಳಕ್ ಇಷ್ಟಪಡ್ತಿನಿ ಮತ್ತು ನಾನು ಕೂಡ ನನಗೆ ಫೋಟೋಗ್ರಫಿ ಮೇಲೆ ತುಂಬ ಆಸಕ್ತಿ ಇರೋದರಿಂದ ನಾನು ಯಾವರೀತಿ ತಂತ್ರಗಳನ್ನು ಯೂಸ್ ಮಾಡ್ತಿನಿ ಅಂದರೆ ನಾನು ನಿಕಾನ್ದು ಲೆನ್ಸೆಲ್ಲ ಯೂಸ್ ಮಾಡ್ತಿದ್ದೆ ಇದರಲ್ಲಿ ತುಂಬ ದೂರದಲ್ಲಿದ್ರೂ ಪ್ರಾಣಿ ನಾನು ಆರಾಮಾಗಿ ಹಿಡಿಬೋದು ಇವಾಗ ನಂದಿ ಹಿಲ್ಸ್ಹತ್ರ ಆ ಸೈಡೆಲ್ಲ ಹೋಬೇಕಾರೆ ನಮಗೆ ಹಾಂ ನವಿಲುಗಳು ಈ ರೀತಿಯೆಲ್ಲ ಪಕ್ಷಿಗಳ್ ಕಾಣಿಸ್ತವೆ ಇದನ್ನೆಲ್ಲ ನಾವು ಹತ್ರದಿಂದ ತೆಗಿಯೋಕೋದಾಗ ನವಿಲ್ಗಲು ಓಡೋಗ್ಬಿಡ್ತವೆ ಫೋಟೋನಾ ಹೊಡ್ ತೆಗಿಯೋಕ್ಕೋದಾಗ ಆವಾಗೆಲ್ಲ ನಾವೇನು ಮಾಡಬೇಕಂದ್ರೆ ತುಂಬ ಚೆನ್ನಾಗಿರೋ ಲೆನ್ಸ್ ಯೂಸ್ ಮಾಡಿದಾಗ ನಾವು ನವಿಲು ಹತ್ರದಲ್ಲಿದ್ದಂಗೆ ನಾವು ಫೋಟೋ ತೆಗಿತೀವಿ ಈ ರೀತಿ ತಂತ್ರಜ್ಞಾನಗುಳೆಲ್ಲ ಬಿಟ್ಟಿರೋದು ಫೋಟೋಗ್ರಾಫರ್ಸ್ಗಳ್ಗು ಕೂಡ ತುಂಬ ಒಂದು ಖುಷಿಯ ಸಂಗತಿ